ಅಡುಗೆ ಮಾಡೋದು ಮಾಡುವಾಗ ನಾನು ಜಾಸ್ತಿ ಸಮಯ ಏನು ಕಳಿಯೋಲ್ಲ ಯಾಕೆ ಅಂದರೆ ಎಲ್ಲ ಬೇಗ ಬೇಗ ಮುಗಿಸಿ ಆದಷ್ಟು ಬೇರೆ ಕೆಲಸಗಳ ಕಡೆಗೆ ಒತ್ತು ಕೊಡ್ತೀನಿ ಹಾಗಂಥೇಳಿ ಹೇಗೇಗೋ ಮಾಡೋದಲ್ಲ ಚೆನ್ನಾಗೇ ಮಾಡಿ ಆದಷ್ಟು ಬೇಗ ಬೇಗ ಮುಗಿಸ್ಕೋತ್ತೀನಿ ಆಮೇಲೆ ಒಂದೇ ಟೈಮ್ ಅಲ್ಲಿ ಈಗ ಒಂದೇ ಸಮ ಒಂದೇ ಇದು ಮಾಡುವಾಗ ಅದೇ ಅದರ ಮೇಲೆ ಇರೋದಲ್ಲ ಅದರ ಸುತ್ತಮುತ್ತಲು ಎಲ್ಲ ಕೆಲಸ ಕೆಲಸನ ನಾನು ಮುಗಿಕೋತ್ತೀನಿ ಹಾಗಾಗಿ ಕೆಲಸ ಬೇಗ ಮುಗಿಯುತ್ತೆ ಅಡುಗೆದು ಬೆಳಗ್ಗೆ ಬೆಳಗ್ಗೆ ತಿಂಡಿ ಅದೆಲ್ಲ ಈಗ ಒಂದು ಅರ್ಧ ಗಂಟೆ ಎಲ್ಲ ಕೊಟ್ರೆ ಒಂಥರ ಮಾ ಮಾಡಿ ಇಟ್ಟು ಬಿಡ್ಬೋದು ಆಮೆಲೇ ಇದು ಯಾಕೆಂದ್ರೆ ಬೆಳಗ್ಗೆ ತಿಂಡಿ ಮಾಡಿದ ಮೇಲೆ ಅಮ್ಮ ಮಗನ ಸ್ಕೂಲಿಗೆಲ್ಲ ಶಾಲೆಗೆ ಕಳಿಸೋದು ಇರತ್ತೆ ಆದ್ರಿಂದ ಆದಷ್ಟು ಬೇಗ ಮುಗಿಸ್ಕೊಂಡು ಅವನು ಮು ಮುಗಿಸಿ ಅವನಿಗೆ ತಿನ್ನಿಸಿ ಅವನಿಗೆ ಒಂದು ಚೂರು ಓದಿಸೋದು ಇದ್ದರೆ ಓದಿಸಿ ಕಳಿಸ್ಬೇಕಲ್ಲ ಹಾಗಾಗಿ ನಾನು ತುಂಬ ಸಮಯನ ವ್ಯರ್ಥ ಮಾಡೋದಿಲ್ಲ ತುಂಬ ಯಾವುದಾದ್ರುನೂ ಅಷ್ಟೇ ನಾವು ಏನು ಅನ್ಕೊಂಡಿರ್ತೇವೋ ಅದನ್ನು ತಲೇಲಿ ಇಟ್ಕೊಂಡು ಬಿಟ್ರೆ ಬೇಗ ಬೇಗ ಬೇಗ ಕೆಲಸ ಆಗತ್ತ ಇದು ಇದಾದ್ಮೇಲೆ ಅದು ಮಾಡಬೇಕು ಅದು ಮಾಡಬೇಕು ಅನ್ಕೊಂಡ್ರೆ ಬೇಗ ಬೇಗ ಕೆಲಸ ಅಡುಗೆ ಕೆಲಸ ಆಗತ್ತೆ ಹಾಗಾಗಿ ನಾನು ತುಂಬ ಸಮಯನ ವ್ಯರ್ಥ ಮಾಡೋದಿಲ್ಲ ಈಗ ಇದು ಈಗ ಏನೆಂದ್ರೆ ಈಗ ಎಲ್ಲ ಕುಕ್ಕರ್ ಬಂದಿದೆ ಹಾಗಾಗಿ ಎಲ್ಲ ಅಡುಗೆಗಳು ಎಲ್ಲ ಬೇಗ ಆಗುತ್ತೆ ಗ್ಯಾಸ್ ಸ್ಟವ್ ಅದರಿಂದ ತುಂಬ ಮುಂಚೆ ಆದರೆ ಒಲೆ ಇಟ್ಕೊಂಡು ಮಾಡ್ಬೇಕಿತ್ತು ಅವರಿಗೆಲ್ಲ ತುಂಬ ಸಮಯ ಅಡುಗೆ ಮಾಡೋದ್ರಲ್ಲೇ ಕಳಿಯೋದಾಗ್ತಿತ್ತು ನೀರು ಸೇದ್ಕೊಂಡು ಬರ್ಬೇಕಿತ್ತು ಈಗ ಎಲ್ಲ ಏನು ಒಳಗೆ ನೀರು ಬರುತ್ತೆ ಪಂಪು ಆಮೇಲೆ ಮುಂಚೆ ರುಬ್ಬೋಕ್ಕು ಕಲ್ಲಿತ್ತು ಅದರಲ್ಲಿ ಮಾಡಬೇಕಿತ್ತು ಈಗ ಮಿಕ್ಸರು ಗ್ರೈಂಡರು ಎಲ್ಲ ಬಂದಿರೋದ್ರಿಂದ ಬೇಗ ಕೆಲಸಗಳು ಆಗುತ್ತೆ ಆದ್ರಿಂದ ಜಾಸ್ತಿ ಸಮಯ ಬೇಕು ಅಂತ ಅನ್ಸಲ್ಲ ನನ್ನ ಪ್ರಕಾರ ನಾನು ತುಂಬ ತರ ಅಡುಗೆಗಳನ್ನು ಟ್ರೈ ಇದು ಮಾಡಿದ್ದೀನಿ ಇದು ವಿಧಾನ ಬೇರೆ ಬೇರೆ ಥರದ್ದು ಅಡುಗೆನ ಮಾಡೋಕ್ಕೆ ಮಾಡು ಮಾಡ್ತೀನಿ ಆದರೆ ಒಂದು ಯಾವುದು ಅಂದರ ಸಮಯ ಅದಕ್ಕೋಸ್ಕರ ವ್ಯಯಿಸಿ ಹಾಳಾಗಿತ್ತು ಅದೇನಂದ್ರೆ ಅದೇನು ಅಂತ ಅದು ಯಾವ ಥರ ಮಾಡೋದು ಅಂತ ನಮಗೆ ಇದು ಇರಲಿಲ್ಲ ಒಂದು ಮದುವೆ ಮದುವೆಗೆ ಹೋಗಿದ್ವಿ ಅಲ್ಲಿ ಇದು ಸಬ್ಬಕ್ಕಿ ಇಡ್ಲಿ ಅಂತ ಮಾಡಿದ್ರು ತುಂಬನೇ ಚೆನ್ನಾಗಾಗಿತ್ತು ಅದು ಹೇಗೆ ಮಾಡಿದ್ರು ಅಂತ ತುಂಬ ಯೋಚನೆ ಮಾಡಿ ಈಗ ಸಬ್ಬಕ್ಕಿ ನೆನೆಸ್ಬಿಟ್ಟು ಬಿಟ್ಟು ಹಾಗೆ ಮಾಡೋದು ಅಥವಾ ಹಾಗೆ ನೆನೆಸಿ ಬಿಟ್ಟು ಹಾಗೆ ತಕ್ಷಣ ಮಾಡೋದು ಅದು ಏನೂ ಗೊತ್ತಿರಲಿಲ್ಲ ಆದರೂ ಆಮೇಲೆ ಆದರೂ ತುಂಬ ಇದು ಅದಕ್ಕೆ ರವೆ ಹಾಕ್ಬೇಕು ಹೇಗೆ ಮಾಡಬೇಕು ನೀರನ್ನು ಕಲಸ್ಬೇಕು ಅದು ಏನು ಗೊತ್ತಿರಲಿಲ್ಲ ಅಡುಗೆ ಭಟ್ಟರು ಮಾಡಿದ್ರು ಅದು ತುಂಬ ಚೆನ್ನಾಗಿ ಅನ್ನಿಸ್ತು ಅಂತ ಹೇಳಿ ಮನೆಗೆ ಬಂದು ಮಾಡಿದ್ವಿ ಏನು ಮಾಡಿದ್ವಿ ಅಂದರೆ ಸೀಮೆ ಅಕ್ಕಿನ ನೆನೆಸ್ಬಿಟ್ಟು ನೀವು ಸೀಮೆ ಅಕ್ಕಿ ಜೊತೆ ಸ್ವಲ್ಪ ರವೆ ಹಾಕ್ಬಿಟ್ಟು ಮೊಸರು ಹಾಕಿಬಿಟ್ಟು ಕಲಸ್ಬಿಟ್ಟು ನೆನಸಿಬಿಟ್ಟು ರಾತ್ರಿನೇ ಆಮೇಲೆ ಇಟ್ಟಿದ್ವಿ ಆಮೇಲೆ ಬೆಳಿಗ್ಗೆ ಎದ್ಬಿಟ್ಟು ಅದಿಕ್ಕೆ ಖಾರ ಉಪ್ಪು ಎಲ್ಲ ಹಾಕಿ ಸೋಡಾ ಸ್ವಲ್ಪ ಹಾಕಿ ಎಲ್ಲ ಹಾಕಿ ಮಾಡಿದ್ವಿ ಅಂದರೆ ಅದ್ರದ್ದು ಹೇಗೆ ಮಾಡ್ಬೇಕು ಅನ್ನೋ ಇದು ಸಂಕೀರ್ಣತೆ ಗೊತ್ತಿರಲಿಲ್ಲ ನಮಗೆ ಅಳತೆ ಅವೆಲ್ಲ ಅದೆಲ್ಲ ಗೊತ್ತಿರಲಿಲ್ಲ ಒಂದು ಅಂದಾಜು ಮೇಲೆ ಮಾಡಿದ್ವಿ ಸೀಮೆ ಅಕ್ಕಿ ಈಗ ದಪ್ಪ ತಗೋಬೇಕ ಸಣ್ಣದು ತಗೋಬೇಕ ಅವೇನು ಗೊತ್ತಿರಲಿಲ್ಲ ರವೆ ಆದ್ರೂನು ಇಡ್ಲಿ ರವೆ ಹಾಕಬೇಕೋ ಗೋಧಿ ರವೆ ಹಾಕಬೇಕೊ ಇಲ್ಲ ಪೇಣಿ ರವೆ ಹಾಕ್ಬೇಕೊ ಏನೂ ಗೊತ್ತಿರ್ಲಿಲ್ಲ ನಾವೇನು ಅಂದ್ಕೊಂಡ್ವಿ ಅದನ್ನು ಕಲಿಸಿ ತಕ್ಷಣ ಮಾಡೋದು ಅಂದುಕೊಂಡಿದ್ವಿ ಅಂದರೆ ಸೀಮೆ ಅಕ್ಕಿ ನೆನೆದಿರಲ್ಲಲ್ವಾ ಹಾಗಾಗಿ ಆ ಥರ ಯೋಚನೆ ಮಾಡಿ ಸೀಮೆ ಅಕ್ಕಿನ ಹಿಂದಿನ ದಿನ ನೆನಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ರವಿ ಮಿಕ್ಸ್ ಮಾಡಿ ಮೊಸರಲ್ಲಿ ಕಲಸಿ ಇಟ್ಟು ನಮ್ಮ ವಿಧಾನದಲ್ಲೇ ಮಾಡಿದ್ವಿ ಅದು ತುಂಬನೇ ಚೆನ್ನಾಗಿ ಬಂತು ಅದಕ್ಕೆ ಸ್ವಲ್ಪ ಸೋಡಾ ಹಾಕಬೇಕು ಹಾಕಬೇಕು ಆಮೇಲೆ ಹಸಿಮೆಣಸಿನಕಾಯಿ ಎಲ್ಲ ಹಾಕಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಾಡಿದ್ವಿ ಆಮೇಲೆ ಮತ್ತೆ ಬೇರೆ ಅಂದರೆ ಹೀಗೆ ಮಾಡಬೇಕು ಅನ್ನೋದು ಗೊತ್ತಿರ್ಲಿಲ್ಲ ಆಮೇಲೆ ಒಬ್ರು ಯಾರೋ ಹೇಳಿದ್ರು ಇಲ್ಲ ಸೀಮೆ ಅಕ್ಕಿನ ಬೇರೆ ನೆನೆಸಿ ಮೊಸರಲ್ಲಿ ಕಲಸಿಟ್ಬಿಟ್ಟು ಈಥರ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು ಆದರೂ ನಮ್ಮದು ಒಂದು ಹೊಸ ಪ್ರಯೋಗ ಆದ ಹಾಗೆ ಆಯಿತು ಚೆನ್ನಾಗಿ ಆಗಿತ್ತು ನನಗೆ ಮಾಡಿದ ಯಾವುದು ಹಾಳಾಗಿಲ್ಲ ಚೆನ್ನಾಗಿ ಆಗಿದೆ ಆಮೇಲೆ ಚೆನ್ನಾಗಿ ಬಂತು ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರು ಅವಾಗ ಅನ್ನಿಸ್ತು ಏನೇನು ಹಾಕಿದ್ದಾರೆ ಅನ್ನೋದು ಸ್ವಲ್ಪ ನಾವು ಅಬ್ಸರ್ವ್ ಮಾಡಿ ಊಟ ಮಾಡುವಾಗ ಕರೆಕ್ಟ್ ಆಗಿ ನೋಡ್ಕೊಂಡು ಸರಿಯಾಗಿ ನೋಡ್ಕೊಂಡು ತಿಂದರೆ ಏನೇನು ಹಾಕಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅಷ್ಟು ಗೊತ್ತಾಗುತ್ತೆ ಅದನ್ನ ಆ ಅಂದಾಜು ಮೇಲೆ ಮಾಡ್ಬೋದು ಅನ್ನೋ ಧೈರ್ಯ ಬಂತು ಅವಾಗಿಂದ ಯಾವಾಗಾದ್ರೂ ಎಲ್ಲಾದ್ರೂ ತಿನ್ಲಿಕ್ಕೆ ಹೋದಾಗ ಮಾಡಿದಾಗ ಅಂದರೆ ತಿಂದಾಗ ಚೆನ್ನಾಗಿ ಅನ್ಸಿದ್ರೆ ಬಂದು ಮನೇಲಿ ಮಾಡಿದ್ದೀವಿ ಚೆನ್ನಾಗಿ ಆಯಿತು ಒಟ್ಟು